ಹೆಲೋ ಹಾಂ ಸರ್ ನಾವು ಇದು ಸೈಂಟ್ ಜೋಸೆಫ್ ಸ್ಕೂಲಿಂದ ಮಾತಾಡುತ್ತಿವ್ರಿ ಹಾಂ ಅದೇರಿ ಮ್ಯಾಮ್ ನೀವು ಟೇಲರ್ ಮಾಡ್ತೀರಿ ಅಂದಿರಿ ಅದಕ್ಕೆ ನಮ್ದು ಸ್ಕೂಲ್ ಈಗ ಹೊಲ್ಸಿ ಕೊಡೋದಕ್ಕೆ ಅದ್ರ ಬಗ್ಗೆ ಕೇಳಕ್ಕೆ ಹಚ್ಚಿದ್ದೆ ನಮ್ದು ಸ್ಕೂಲ್ ಸ್ಟ್ರೆಂತ್ ನೋಡಿ ಮ್ಯಾಮ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ದೀವ್ರಿ ಹಾಂ ಹಾಂ ಎಷ್ಟು ದಿವಸ ಆಗ್ತದ್ರಿ ಮ್ಯಾಮ್ ಕೊಡಕ್ಕೆ ಎರಡು ತಿಂಗ್ಳು ಅಂದರೆ ಭಾಳ ಆಯ್ತುರೀ ಮ್ಯಾಮ್ ಅವರು ಏಕಂದ್ರೆ ಎಲ್ಲ ಮಕ್ಕಳು ಬರ್ತಾರ್ರೀ ನೀಡಾರ ಅಷ್ಟು ಜನದ್ದು ಹೊಲ್ಯಕ್ಕೆ ಆಗಬೇಕಲ್ಲ ನಿಮ್ಗೆ ಈಗ ನಾವು ಟ್ರಸ್ಟ್ ಮಾಡಿ ಹೇಳಿದೀವಿ ಲಾಸ್ಟ್ ಟೈಮು ನೀವೇ ಹೊಲ್ದು ಕೊಟ್ಟಿದ್ರಲ್ರಿ ಅದೇರಿ ಅಷ್ಟು ಆಕ್ತದ್ ಬಿಡಿರಿ ಅಂದ್ರೆ ಬಿ ಇವ್ರ್ಗೆ ಈಗ ಜಲ್ದಿ ಬೇಕಾಗ್ತದಲ್ರಿ ಮ್ಯಾಮ್ ಇವರು ಸ್ಕೂಲಿಗೆ ಎಲ್ಲ ಬರಬೇಕ್ರಿ ಮಕ್ಕಳು ನೋಡಿರಿ ಮ್ಯಾಮ್ ಆದಷ್ಟು ಹೌದು ಅದೇ ನಾವು ಹೇಳ್ಬೇಕು ಅಂದ್ಕೊಂಡಿದ್ವಿ ಮ್ಯಾಮ್ ಅದೆಲ್ಲ ಸ್ವಲ್ಪ ಇದು ಆಯಿತು ಕ್ಲಾಶಸ್ ಆಗಿ ಅದಕ್ಕೆ ನಾವು ಈಗ ನಿಮಗೆ ಕಾಂಟಾಕ್ಟ್ ಮಾಡಿದ್ವಿ ನೋಡಿರಿ ಮ್ಯಾಮ್ ಆದಷ್ಟು ಟ್ರೈ ಮಾಡಿರಿ ಮೊದ್ಲಿಂದು ಮಾಡಿ ಕೊಟ್ಟಿದ್ರಿ ಈಗ ನಮ್ಗೆ ಬೇರೆ ಕಡೆ ಮಾಡ್ಸ್ಬೇಕಂದ್ರೆ ಇದು ಆಗೋಂಗಿಲ್ಲ ಮತ್ತು ನೀವು ನನಗೆ ಅದು ರೊಕ್ಕದ ಅದು ಎಷ್ಟು ಆಗ್ತದೆ ಹೇಳಿರಿ ಅಂದ್ರೆ ಮಾತಾಡಕ್ಕೆ ಹೌದೇನ್ರಿ ಅದು ಏನೇ ಇರ್ಲಾಕ್ ತೊಗೋಳ್ರಿ ನಿಮ್ದು ನಾವು ಯಾವತ್ತು ಮಾಡಿಸ್ತೀವಲ್ವ ಅದು ಒಂದು ಹೇಳದು ಮಾತೇ ಇಲ್ಲ ಅಷ್ಟೇ ಸ್ವಲ್ಪ ಎಲ್ಲ ಮಕ್ಳಿಗೆ ಚೊಲೋ ಆಗೋ ಹಂಗೆ ಮಾಡಿಕೊಡ್ರಿ ಇಲ್ಲ ನೋಡಿರಿ ಹಂಗೆ ಮಾಡ್ಬೇಡ್ರಿ ನಮ್ಗೆ ಮಾಡಿಕೊಡ್ರಿ ಸ್ವಲ್ಪ ತಲೆಗ್ ತೊಗೊಂಡು ಹಾಂ ಹಾಂ ಹೌದು ಹೌದು ಹೌದು ಇಲ್ಲ ಇಲ್ಲ ಕರೆಕ್ಟ್ ಇದೆ ಬಿಡಿರಿ ಈಗ ಇದು ಸೀಝನ್ನೇ ಅಲ್ರೀ ಸ್ಟಾರ್ಟ್ ಆದ ಮ್ಯಾಲ್ ಎಲ್ಲ ನಿಮಗೂ ಹೆವಿನೇ ಇರ್ತದೆ ವರ್ಕು ನೋಡ್ರಿಲ ಆದಷ್ಟು ಅಷ್ಟು ಬೇಡ್ರಿ ನೋಡಿರಿ ಆದಷ್ಟು ನಿಮ್ಗೆ ಎಷ್ಟು ಕಡ್ಮೆ ಆಗ್ತದೆ ಅಷ್ಟು ಮಾಡಿರಿ ಯಾಕಂದ್ರೆ ಸ್ಟೂಡೆಂಟ್ಸೆಲ್ಲ ಈಗ ಬರ್ತಾರ್ರಿ ಕಾಲೇಜು ಆದಷ್ಟು ಜಲ್ದಿ ಮಾಡ್ಕೊಡಿ ಹಾಂ ಬಂದು ಬಟ್ಟೆ ಹ್ಞೂ ಆಂ ನೀವೇ ಬರಕ್ಕೆ ಆಗ್ತದೆ ಅಂತಂದ್ರೆ ಎಲ್ಲ ಇಲ್ಲೇ ಬಂದಿರ್ತಾರೆ ಇಲ್ಲೇ ಬಾ ಅಂತ ಹೇಳಿ ಇಲ್ಲೇ ಮಾಡಿ ಹೌದೇನು ಆಯ್ತು ಆಯ್ತು ತೊಗೋರಿ ಆಯ್ತು ಹಾಂ ಹಾಂ ತ್ಯಾಂಕ್ಸ್ ಹಾಂ ಆಯ್ತು ಆಯ್ತುರೀ